ಕನ್ನಡ ಬರಿ ಭಾಷೆ ಅಲ್ಲ ನಮಗೋಸ್ಕರ ಅದೊಂದು ಎಮೋಷನ್ ಆಗಿದೆ ನನ್ನ ಮಾತೃಭಾಷೆ ಕನ್ನಡ ಅದಕ್ಕೆ ನಾನು ತುಂಬ ಹೆಮ್ಮೆಪಡ್ತೀನಿ ಎಲ್ಲಾದರೂ ಸರಿಯೇ ನಾನೊಬ್ಬ ಕನ್ನಡತಿ ಅಂತ ಹೇಳ್ಕೊಳಕೆ ತುಂಬಾ ಹೆಮ್ಮೆ ಇದೆ ಯಾಕಂದರೆ ನಮ್ಮ ಭಾಷೆಗೆ ಅಂಥ ಶಕ್ತಿ ಇದೆ ಯಾರನ್ನಾದರೂ ಸಹ ಪ್ರೀತಿಯಿಂದಲೇ ಕರ್ ಕರ್ಕೊಳುತ್ತೆ ಹಾಗೆ ಕನ್ನಡದಲ್ಲಿ ತುಂಬಾ ಲಿಪಿಗಳಿದ್ದಾವೆ ಹಾಗೆ ಕನ್ನಡನ ಹಾಡಿ ಹೊಗಳಿರೊ ತುಂಬ ಉದಾಹರಣೆಗಳಿವೆ ಯಾಕಂದರೆ ಕನ್ನಡ ಅಂದ್ರೆ ಒಂಥರ ಪ್ರೀತಿ ನಮ್ಮ ಭಾಷೆಗೆ ನಮ್ಮ ಜನ ತುಂಬಾ ಮರ್ಯಾದೆ ಕೊಡ್ತಾರೆ ಅವರ ಗುರುಗಳಿಗೆ ಹೇಗೆ ತಲೆಬಾಗ್ತಾರೋ ನಮ್ಮ ಭಾಷೆ ವಿಚಾರದಲ್ಲೂ ಕೂಡ ಹಾಗೇ ತಲೆ ಬಾಗ್ತಾರೆ ಹಾಗೇ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಬೇಕು ಅಂತಂದರೆ ಅದು ಬೇರೆ ಯಾರಿಗೂ ನಿಲುಕದಂಥ ಒಂದು ಅದ್ಭುತವಾದ ವಿಚಾರ ಯಾಕಂದರೆ ನಮ್ಮಲ್ಲಿರೋಂಥ ಶಾಸ್ತ್ರ ಸಂಪ್ರದಾಯ ಹಿಂದಿನಿಂದಲೂ ಹಿರಿಯರು ನಡ್ಸ್ಕೊಂಡೇ ಬಂದಿರೊ ಥರಾನೇ ನಾವು ಇವಾಗ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕಾಗಿಯೇ ನಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ಎಲ್ಲಾನು ತುಂಬಾ ಚೆನ್ನಾಗಿದೆ ನಾವು ಅದರಿಂದಾನೆ ತುಂಬ ಖುಷಿಯಾಗಿ ಕೂಡ ಇದ್ದೇವೆ ನಮಗೆ ಇಂಗ್ಲಿಷ್ ಬರಬೇಕು ಅಂತ ಏನಿಲ್ಲ ಕನ್ನಡ ಕಲ್ತಿದ್ದೀವಂದರೂ ನಮ್ಮೂರಲ್ಲಿ ನಾವು ಹೆಮ್ಮೆಯಿಂದ ಜೀವನ ಸಾಗಿಸ್ಬೋದು ಈಗ ಕನ್ನಡದಲ್ಲೇ ಬೇಕಾದಷ್ಟು ಹಾಡುಗಳಿದಾವೆ ನಾವು ಕನ್ನಡನ ಒಂದು ತಾಯಿಗೆ ಹೋಲಿಸ್ತೀವಿ ಭುವನೇಶ್ವರಿಗೆ ಕನ್ನಡ ಅರ್ಪಣೆ ಮಾಡಿದ್ದೇವೆ ನಾವು ಹೇಗೆ ದೇವತೆಗೆ ಮರ್ಯಾದೆ ಕೊಡ್ತೀವೋ ನಮ್ಮ ಭಾಷೆ ಕಂಡರೂ ಕೂಡ ನಮ್ಮೆಲ್ಲರಿಗೂ ಅಷ್ಟೇ ಗೌರವ ಇದೆ ಯಾಕಂದರೆ ಅದು ನಮ್ಮ ಮಾತೃಭಾಷೆ ನಾವೆಂದಿಗೂ ಅದನ್ನು ಬಿಟ್ಕೊಡಕ್ಕೆ ಇಷ್ಟಪಡೊದಿಲ್ಲ ನಮ್ಮ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಹಾಗೇ ಸಂಸ್ಕ್ರತಿ ಬಗ್ಗೆ ಹೇಳಬೇಕು ಅಂತ ಅಂದರೆ ನಮ್ಮಲ್ಲಿ ಸಿಗೋ ಅಂಥ ಸಂಸ್ಕ್ರತಿ ಅದರ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಾವು ತುಂಬಾ ಶಾಸ್ತ್ರದಿಂದ ಆಚಾರ ವಿಚಾರದಿಂದ ಕೂಡಿರ್ತವೆ ಅದಕ್ಕೆ ಅದರ ನಮ್ಮ ಸಂಸ್ಕ್ರತಿ ಪ್ರಕಾರ ಮಾಡಿರೋಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿರತ್ತೆ ಹಾಗೆ ಮುಂದೂ ಕೂಡ ಅವರ ಜೀವನದಲ್ಲಿ ಒಳ್ಳೆಯದೆ ಆಗಿರತ್ತೆ ಯಾವುದೇ ಥರದ ಅಡೆತಡೆಗಳಿರೋದಿಲ್ಲ ಯಾರಿಗೆ ಯಾರ ಕಣ್ಣು ಕೂಡ ಬೀಳೋದಿಲ್ಲ ನಾವು ನಮ್ಮ ಸಂಸ್ಕೃತಿನ ಹಿರಿಯರು ಹೇಗೆ ನಡೆಸಿದ್ದಾರೊ ಹಾಗೆ ನಡ್ಸ್ಕೊಂಡು ಬಂದಿದ್ದೀವಿ ಅದರಿಂದ ನಮಗೆ ನಮ್ಮ ಭಾಷೆ ಮೇಲೆ ತುಂಬಾ ಗೌರವ ಇದೆ ನಮ್ಮ ಭಾಷೆ ಬಗ್ಗೆ ಇನ್ನೂ ಜಾಸ್ತಿ ಹೇಳಬೇಕು ಅಂತಂದರೆ ಎಲ್ಲರು ಬೇರೆ ಬೇರೆ ಥರ ಕನ್ನಡ ಮಾತಾಡ್ಬೋದು ಆದರೆ ಅವರೆಲ್ಲರ ಮನಸ್ಸಲ್ಲಿರೋದು ಒಂದೇ ಥರ ಪ್ರೀತಿ ಕನ್ನಡದ ಬಗೆಗಿರೊ ಒಂದೇ ಭಾವನೆ ಕನ್ನಡ ಅಂದರೆ ಕಸ್ತೂರಿ ಅದನ್ನು ಎಷ್ಟು ಹಾಡಿದರೂ ಎಷ್ಟು ಹೊಗಳಿದರೂ ಸಾಕಾಗೋದೇ ಇಲ್ಲ ಯಾಕಂದರೆ ಅದರಲ್ಲಿ ನಾವು ಎಷ್ಟು ಆಸಕ್ತಿ ತೊರಸ್ತೀವೋ ಅದು ನಮ್ಮನ್ನು ಅಷ್ಟು ಅಪ್ಪಿಕೊಳ್ಳತ್ತೆ ಇದರಿಂದ ನಾವು ಕನ್ನಡದಲ್ಲೇ ಯಶಸ್ವಿಯಾಗಿರ್ಬೋದು ನಮ್ಮ ಸರ್ ಹೇಳ್ತಿದ್ದರು ಕನ್ನಡ ಕಲ್ತ್ರೆ ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ಯಾಕಂದರೆ ಕನ್ನಡ ನಮಗೆ ಅಂಥ ಧೈರ್ಯಾನ ತುಂಬತ್ತೆ ಬೇರೆ ಭಾಷೆಯಾದರೆ ಎಲ್ಲಿ ತಪ್ಪು ಮಾಡ್ಬಿಡ್ತೀವನ್ನೊ ಭಯ ಇರತ್ತೆ ನಮ್ಮ ಭಾಷೆನ ನಾವು ಕರೆಕ್ಟ್ ಆಗಿ ಕಲ್ತ್ವಿ ನಾವು ಅದಕ್ಕೆ ತಲೆಬಾಗಿದ್ವಿ ಅಂದರೆ ಅದು ಯಾವಾಗಲೂ ನಮ್ಮನ್ನು ಕೈ ಹಿಡಿಯತ್ತೆ ಹೀಗೆ ಹೇಳ್ಬೇಕು ಅಂತಂದರೆ ನನಗೂ ಕೂಡ ನನ್ನ ಭಾಷೆ ಅಂದರೆ ತುಂಬ ಇಷ್ಟ ನಾನು ಎಲ್ಲೋದರೂ ಹೆಮ್ಮೆಯಿಂದ ಕನ್ನಡತಿ ಅಂತ ಹೇಳ್ಕೊತಿನಿ ಕನ್ನಡತಿ ಅಂತ ಹೇಳ್ಕೋಳಕೆ ತುಂಬಾ ಹೆಮ್ಮೆ ಆಗತ್ತೆ ಕೆಲವೊಬ್ಬರು ಅಸಹ್ಯ ಮಾಡ್ಕೊಂಡರೂ ಪರವಾಗಿಲ್ಲ ಇನ್ನು ಕೆಲವೊಬ್ಬರು ನಮ್ಮ ಭಾಷೆನ ಕಲ್ ಕಲ್ತ್ಕೊಳಕೆ ಅಂತಲೇ ತುಂಬ ಇಷ್ಟಪಡ್ತಾರೆ ಅದನ್ನು ಕೇಳಿ ಕೆಲವೊಂದು ಸಲ ತುಂಬಾ ಖುಷಿ ಆಗತ್ತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ